ನಿಮ್ಮ ಪ್ರಾಂತ್ಯಕ್ಕೆ ನಿರ್ದಿಷ್ಟವಾದ ಕಸೂತಿ ಕಲೆಯ ಪ್ಯಾಟ್ರ ಪ್ಯಾಟ್ರನ್ಗಳು ಅಥವಾ ಅಪರೂಪದ ತಾಂತ್ರಿಕಗಳ ಬಗ್ಗೆ ಯಾವುದಾದರು ಸಾಂಪ್ರದಾಯಿಕ ಬಟ್ಟೆಗಳನ್ನು ನೀವು ಪ್ರಯ್ತ್ನಿಸಿದ್ರಾ ನಾನು ಪ್ರಯತ್ನಿಸಿಲ್ಲ ಬಟ್ ಮಾಡಬೇಕು ಅಂತ ನನಗೆ ತುಂಬ ಐತಿ ಮಾಡೋಕ್ಕೂ ನಾನು ಟ್ರೈ ಮಾಡ್ತಿದ್ದೀನಿ ನೋಡ್ತೀನಿ ಬಟ್ ಬೇರೆ ಕಡೆಯೆಲ್ಲ ಹೋದರೆ ಬೇರೆ ಅವರು ಅಲ್ಲಿ ವಾತಾವರ್ಣಕ್ಕೆ ತಕ್ಕಂತೆ ಅವ್ರು ಮಾಡ್ರನ್ ಡ್ರಸ್ಸಸ್ನಾ ಹಾಕ್ತಾರೆ ಬಟ್ ನನಗೆ ನನ್ನ ಸೀರೇನಾ ಮಾಡಬೇಕು ಅಂತ ನನಗೆ ತುಂಬಾ ಇದೆ ಅದಕ್ಕೆ ಮಾಡೋದಕ್ಕೂ ನಾನು ಟ್ರೈ ಮಾಡ್ತೀನಿ ನಂದು ವೆರೈಟಿಯಾಗಿ ಡಿಸೈನ್ನಲ್ಲಿ ನಾನು ಮಾಡಬೇಕು ಅಂತ ನನಗೆ ತುಂಬಾ ಇದೆ ಆ ಥರ ಮಾಡ್ದಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತು ಇವಾಗ ಬೇರೆ ಕಡೆ ನಾವು ಬೇರೆ ಊರಿಗೆ ಅಥವಾ ಬೇರೇನೋ ಉದ್ದೇಶಕ್ಕೆ ಹೋದ್ವಿ ಅಂತ ಅಂದರೆ ಅಲ್ಲಿ ಡ್ರಸ್ಸಸ್ ಆಗಲಿ ಅವ್ರು ಮಾತಾಡೋ ನಡವಳ್ಕೆ ಆಗಲಿ ತುಂಬಾ ಚೇಂಜಸ್ ಇರುತ್ತೆ ಆದರೆ ನಮ್ಮ ಕರ್ನಾಟಕದಲ್ಲಿ ಆ ಥರ ಅಲ್ಲ ಎಲ್ಲದಕ್ಕೂ ನಾವು ಹೊಂದ್ಕೊಂತೀವಿ ಯಾರೇ ಬಂದ್ರು ನಾವು ನಮ್ಮೋರು ಅನ್ನೋ ರೀತಿ ನಾವು ಮಾತಾಡಿ ಅವರನ್ನ ನಾವು ಸತ್ಕರಿಸ್ತೀವಿ ಹಾಗೆ ಬೇರೆ ಕಡೆಗೆ ಹೋದಾಗ ನಮ್ಗೆ ಆ ಥರ ಮಾಡೋಲ್ಲ ನಮ್ಮನ್ನ ತುಂಬ ಏಯ್ ಇವರು ಕರ್ನಾಟಕದವ್ರು ಅಥವಾ ಇವ್ರು ಕನ್ನಡದವ್ರು ಅಂತನೇ ಅವ್ರು ತುಂಬ ಚೀಪಾಗಿ ನೋಡ್ತಾರೆ ಬಟ್ ನಾ ಅವ್ರು ಆ ಕಡೆಯಿಂದ ಯಾರಾದರೂ ನಮ್ಮ ದೇಶಕ್ಕೆ ಬಂದ್ವಿ ಬಂದ್ರು ಅಂತ ಅಂದರೆ ನಾವು ಅವರನ್ನ ತುಂಬ ಚೆನ್ನಾಗೇ ನೋಡ್ಕೊಂತೀವಿ ಅವ್ರಿಗೆ ನಾವೇನು ತೊಂದರೆ ಆಗಲಿಲ್ದಂಗೆ ನಾವು ನೋಡ್ಕಂತೀವಿ ಅವ್ರನ್ನ ಹಾಗೇ ಬೇರೆ ಕಡೆಯಲ್ಲಿ ಹೋದರೆ ನಮಗೆ ಅಷ್ಟು ಕಂಫರ್ಟ್ ಅನ್ಸೋಲ್ಲ ಯಾಕಂದರೆ ಯಾವಾಗ ನಮ್ಮೂರಿಗೆ ಬಂದುಬಿಡ್ತೀವೋ ಯಾವಾಗ ನಮ್ಮೂರಲ್ಲಿ ನಾವು ಇರ್ತೀವೋ ಅನ್ನೋ ಫೀಲಿಂಗ್ ತುಂಬ ಇರುತ್ತೆ ಬಟ್ ಅಲ್ಲಿ ಜನ ಅಲ್ಲಿಗೆ ಅಡ್ಜಸ್ಟ್ ಆಗಿರ್ತಾರೆ ನಾವು ನಮ್ಮ ಊರಿಗೆ ಅಡ್ಜಸ್ಟಾಗಿ ಇರ್ತೀವಿ ಅದೇ ಥರ ಅಲ್ಲಿಗೆ ಅವ್ರು ಹೇಗೆ ಅವರು ಊರಲ್ಲಿ ಯಾವ ಥರ ಇರುತ್ತೋ ಅವ್ರು ಅದೇ ಥರ ಡ್ರಸ್ಸಸ್ನಾಗಲಿ ವೇರ್ ಮಾಡಿರ್ತಾರೆ ನಾವು ಇಲ್ಲಿ ಡ್ರಸ್ಸಸ್ನಾ ವೇರ್ ಮಾಡಿರ್ತೀವಿ ಬಟ್ ನನಗೆ ತುಂಬಾ ಇದೆ ನಾನೊಂದು ಪ್ಯಾಟ್ರನ್ ಆಫ್ ಡ್ರೆಸ್ನಾ ನಾನು ತೆಗೀಬೇಕು ನಾನು ಅದನ್ನು ಕಂಡು ಹಿಡೀಬೇಕು ಅಂತ ನನಗೆ ತುಂಬಾ ಇದೆ ಟ್ರೈ ಮಾಡ್ತಿದ್ದೀನಿ ನೋಡೋಣ ಏನಾಗೋದು ತಿಂಕ್ ಮಾಡ್ತೀನಿ ಡೈಲಿ ಬಟ್ ಅದೇ ಅದು ಮಾಡ್ತಿದ್ದೀನಿ ಅಂದ್ರೂ ನಾನು ಅದನ್ನೇ ಓದ್ತಿಲ್ಲ ಬಟ್ ಥಿಂಕ್ ಮಾಡ್ತಿರ್ತೀನಿ ಯಾವ ಥರ ಮಾಡ್ಬೋದು ಇವಾಗ ಎಲ್ಲ ಥರನೂ ಡ್ರಸ್ಸಸ್ ಬರ್ತಿದ್ದಾವೆ ತಿಂಕ್ ಮಾಡ್ತಿದ್ದೀನಿ ಬಟ್ ನನಗೆ ಸ್ಯಾರಿನಾ ತುಂಬ ನಾನು ಡಿಫ್ರೆಂಟ್ ಆಗಿ ಅವ್ರ ವೇಯಲ್ಲಿ ನಾನು ಅದನ್ನ ತೆಗೀಬೇಕು ಅಂತ ಇದೆ ಯಾಕಂದರೆ ನನಗೆ ಸ್ಯಾರಿ ತುಂಬ ಇಷ್ಟ ಅದಕ್ಕೆ ನೋಡಣ ಮಾಡೋದಕ್ಕೂ ನಾನು ಟ್ರೈ ಮಾಡ್ತೀನಿ